ಡೆಂಗ್ಯೂ ಜ್ವರದಿಂದ ನಾವು ಹೇಗೆ ಸುರಕ್ಷಿತವಾಗಿರುತ್ತೇವೆ ಎಂದರೆ ಮನೆಯನ್ನು ಸ್ವಚ್ಛತೆಯಾಗಿಟ್ಟುಕೊಳ್ಳಬೇಕು ಮಕ್ಕಳನ್ನು ಸ್ವಚ್ಛತೆಯಾಗಿರಬೇಕು ನಮ್ಮ ಸುತ್ತಮುತ್ತಲು ಸ್ವಚ್ಛತೆ ಆಗಿರಬೇಕು ಗಿಡ ಆಗಲಿ ಮರ ಆಗಲಿ ಎಲೆಗಳು ಉದುರಿದರೆ ಅದನ್ನು ಎತ್ತಿ ನೀಟಾಗಿ ಕಸ ಗುಡಿಸ್ಕೊಂಡು ಏನು ಥರ ಅಂಥ ಐಟಮನ್ನ ನಾವು ನೋಡಿಕೊಂಡು ಕಸ ಗುಡಿಸಿ ಪ್ರತಿದಿನ ಕಸ ಗುಡಿಸಿ ನೀರಾಕಿ ಚೆನ್ನಾಗಿ ನೀಟಾಗಿಟ್ಕೋಬೇಕು ಆವಾಗ ಸೊಳ್ಳೆಗಳು ಬರುವುದಿಲ್ಲ ಮತ್ತೆ ಮಕ್ಕಳನ್ನು ಯಾವಾಗೂ ಸ್ನಾನ ಮಾಡಿಸ್ಬೇಕು ಮನೇನ ಸ್ವಚ್ಛತೆಯಿಂದ ಒರೆಸ್ಬೇಕು ಅಡಿಗೆ ಮಾಡಿದಾದ ಮೇಲೆ ಅದರ ಮೇಲೆ ಪ್ಲೇಟ್ ಮುಚ್ಚಬೇಕು ಪ್ಲೇಟ್ ಮುಚ್ಚೋದಿಲ್ಲ ಅಂದರೆ ಸೊಳ್ಳೆಗಳು ಬರ್ತವೆ ಪ್ಲೇಟ್ ಮುಚ್ಚಿದ್ರೆ ಸೊಳ್ಳೆಗ್ಳು ಬರಲ್ಲ ಆಮೇಲೆ ತಿಂದಿದ್ಧಾದ ಮೇಲೆ ಒಂದು ಸ್ವಚ್ಛತೆ ಬಟ್ಟೆಯಿಂದ ಎಲ್ಲ ಒರ್ಸ್ಕೊಬೇಕಾಗತ್ತೆ ಆಮೇಲೆ ಮಕ್ಕಳ್ಳನ್ನ ನೀಟಾಗಿ ಸ್ವಚ್ಛತೆಯಿಂದ ಇರಬೇಕಾಗತ್ತೆ ಮಕ್ಕಳ್ಳನ್ನ ಜಾಸ್ತಿ ಸಂಜೆ ಹೊತ್ತು ಆಚೆ ಕಡೆ ಆಟಾಡಕ್ಕೆ ಬಿಡ್ಬಾರ್ದು ಆರು ಗಂಟೆ ಆದಮೇಲೆ ಬಾಗ್ಲಾಕ್ಕೊಂಡು ನೀಟಾಗಿ ಇರಬೇಕು ಇದೇ ಈ ಥರ ಪಾಲನೆ ಮಾಡಿದರೆ ನಾವು ಡೆಂಗ್ಯೂ ಜ್ವರದಿಂದ ಪಾರಾಗುತ್ತೀರಿ ಇಲ್ಲ ಅಂದರೆ ಅದು ಜ್ವರ ಹರಡುತ್ತದೆ ಇದರಿಂದ ಎಲ್ಲರಿಗು ಸುರಕ್ಷಿತವಾಗಿರೋದಿಲ್ಲ ಒಬ್ಬರಿಂದ ಒಬ್ಬರಿಗೆ ಪ್ರಾ ತೊಂದರೆ ಆಗುತ್ತದೆ ನಾವು ಇದರಿಂದ ಸುರಕ್ಷಿತವಾಗಿರಬೇಕಂದ್ರೆ ನಮ್ಮ ಸುತ್ತಮುತ್ತಲು ನಾವು ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳಬೇಕಾಗುತ್ತದೆ